ಹಾಂ ಹೇಳಮ್ಮ ಯಾರು ಹಾಂ ಹಾಂ ಹಾಂ ಮಾರ್ಕ್ಸ್ ಕಾರ್ಡ ಟೀ ಸಿಯಮ್ಮ ಟೀ ಸಿ ಕಳ್ದತಾ ಟೀ ಸಿ ಟೀ ಸಿ ಬರತ್ತೆ ಮಾರ್ಕ್ಸ್ ಕಾರ್ಡಿಗೆ ಬರೋದಿಲ್ ಇಲ್ಲಿ ಟೀ ಸಿ ಇದ್ದರೆ ಟೀ ಸಿ ಮಾಡಿಸ್ಬೇಕ್

ಹ್ಞೂ ಹ್ಞೂ ಸರಿ ಸರಿ ಅದನ್ನು ಆ್ಯಕ್ಚುಲಿ ಅದಕ್ಕೊಂದು ಟ್ವೆಂಟಿ ರುಪೀಸ್ ಬಾಂಡ್ ಬರುತ್ತಮ್ಮ ಬಾಂಡ್ ತೊಗೊಂಡು ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಅಂತ ಮಾಡ್ಕೊಂಡು ಇಲ್ಲಿ ನೊಟ್ರಿ ಮಾಡ್ಸಿ ಕೊಡ್ತೀನಿ ಕೋರ್ಟ್ ಕಡೆ ಬನ್ರಿ ಅಮ್ಮ ನಿಮ್ದೊಂದು ಆಧಾರ್ ಕಾರ್ಡು ಆಮೇಲೆ ಯಾವ ಇಸವಿ ಒಳ್ಗೆ ಓದ್ತಾಯಿದ್ದಿರಿ ಹ್ಞೂ ಅದು ಒಂದು ತಗೋಂಬನ್ರಿ ಮಾಡ್ಕೊಡ್ತೀನಿ ನಿಮ್ಮ ಅದೊಂದು ನಿಮ್ಗೆ ಒಂದು ಎರಡುನೂರು ಮುನ್ನೂರು ರುಪಾಯಿ ಆಗುತ್ತೆ ನೋಡಮ್ಮ ಆಯ್ತು ನಡೀತದೆ ಹಾಂ ಓ ಕೆಮ್ಮ ಓಕೆ ಬನ್ರಿ ಹಾಂ ಹಾಂ ಮಾಡ್ಸಿ ಕೊಡ್ತೀನಿ ಅಮ್ಮ ಮಾಡ್ಸಿ ಕೊಡ್ತೀನಿ ತಗೋಂಬನ್ರಿ ಹ್ಞೂ ಬನ್ರಿ ಇಲ್ಲಿ ಪ್ರಾಬ್ಲಮನಕೇನು ಟೀ ಸಿ ಕಳೆದ್ ಕಳ್ದಿದೆ ಅಪುಡವಿಟ್ ಮಾಡಿಸ್ಕೊಂಡ್ ಕೊಡ್ಬೋದು ನೀವು ಆಗಲ್ ಆಗಲ್ಲ ಎರಡು ಎರಡು ಎರಡನೇ ಟೀ ಸಿಯನ್ನು ಪಡಿಬೋದು ನೀವು ಕಾಲೇಜಿಂದ ಅನೇ ದ್ವಿ ಪ್ರತಿ ಅಂತ ಕೊಡ್ತಾರೆ ಒಂದನೇ ಮೂಲ ಪ್ರತಿ ಕಳೆದಾಗ ದ್ವಿ ಪ್ರತಿಯನ್ನು ಕೊಡ್ತಾರೆ ಆ ರೀತಿ ಮಾಡಿಸ್ಬೋದು ಇಲ್ಲಮ್ಮ ಎರಡೇ ಅವಕಾಶ ಇರೋದು ಮತ್ತು ನೀವು ಇನ್ನೊಂದು ಬೇಕಾದ್ರ್ ಮತ್ತು ನೀವು ಬೆಂಗ್ಳೂರಿಗೆ ಹೋಗಿ ಅಲ್ಲಿ ಕನೆಕ್ಟ್ ಮಾಡ್ಕೋಬೇಕ್ ಎರಡಕ್ಕೆ ಕೊಡೋಕ್ ಮಾತ್ರ ಪ್ರಬಿ ಇದು ಇದೆ ಎರಡು ಎರಡು ಟೀ ಸಿ ಎರಡನೇ ಎರಡನೇ ಟೀ ಸಿ ಅಷ್ಟೇ ಮೂಲ ಪ್ರತಿ ಕೊಡೋಕೆ ಕಾಲೇಜಿನವರಿಗೆ ಪವರ್ ಇರೋದು ಮೂರನೇದು ಕೊಡೋಕಾಗಲ್ಲಮ್ಮ ಆ ಥರ ಹ್ಞೂ ಯೂನಿವರ್ಸಿಟಿಯವ್ರು ಕೊಡ್ತಾರೆ ಮತ್ತು ಅವ್ರಿಗೆ ಸಪ್ರೇಟ್ ಬೇರೆಬೇರ್ ರೀತಿ ಒಳಗೆ ಅಪ್ಪ್ರೋಚ್ ಆದರೆ ಅವ್ರು ಮಾಡಿ ಕೊಡ್ತಾರೆ ನಿಮಗೆ ನೆಕ್ಸ್ಟ್ ಪೊಲೀಸ್ ಟೇಷನ್ ಕಂಪ್ಲೆಂಟು ಕೊಡ್ಬೋದು ನಮ್ಮ ಟೀ ಸಿ ಕಳ್ದಿದೆ ರೀ ಅಂತ್ಹೇಳಿ ಅವರು ಒಂದಿನ ಹುಡುಕಿ ಕೊಡೋಲ್ಲ ಬಟ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ ನೀವು ನೆಕ್ಸ್ಟ್ ಕಾಲೇಜಲ್ಲಿ ನಿಮ್ಮ ಎನ್ಕ್ವೆರಿ ಮಾಡ್ಕೊಬೋದಮ್ಮ ಹ್ಞೂ ಓಕೆ